ಹಾಂ ಹೇಳಪ್ಪಾ ಹಾಂ ಹೌದಾ ಎಷ್ಟು ಗಂಟೆ ಬಂದಿದ್ರಿ ಹೌದಾ ಹೌದಾ ಹಾಂ ಹಾಂ ಫ್ರೀ ಇದ್ರೆ ಬರ್ತೀರಾ ಈಗ

ಹಾಂ ಬಟ್ ನೀವು ಸ್ವಲ್ಪ ಬಿಸಿನೀರೆ ಕುಡೀರಿ ಜಾಸ್ತಿ ಖಾರ ಏನು ತಿನ್ನೋಕ್ ಹೋಗ್ಬೇಡಿ ಸ್ವಲ್ಪ ಕಡಿಮೆ ಡೋಸ್ ಇರೋ ಟ್ಯಾಬ್ಲೆಟ್ಸ್ ಕೊಡ್ತೀನಿ ನಿಮಗೆ ಸೊ ಬನ್ನಿ ಬನ್ನಿ ಫೈವ್ ಓ ಕ್ಲಾಕ್ ವರೆಗು ಇರ್ತೀನಿ ಇನ್ನೇನಾದ್ರು ಪ್ರಾಬ್ಲಮ್ ಏನಾದ್ರು ಆಗಿದ್ಯಾ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಮತ್ತು ಬೇಗ ನೀವು ಬಂದರೆ ನಾನು ಒಂದು ಐದು ಗಂಟೆವರೆಗು ಇರ್ತೀನಿ ಆಫ್ಟರೂ ಸ್ವಲ್ಪ ಬೇರೆ ಡ್ಯೂಟಿ ಇದೆ ಸೋ ಹಾಗಾಗಿ ಔಟ್ ಪೇಶೆಂಟ್ ನೋಡೋಕ್ ಹೋಗ್ಬೇಕು ಹಾಂ ಹಾಂ ಹ್ಞೂ ಹ್ಞೂ ಎಲ್ಲಿರೋದು ಈಗ ನೀವು ಹಾಸನಲ್ಲಿ ಎಲ್ಲಿ ನೀವು ಯಾವ್ ಏರಿಯಾದಿಂದ ಬರೋದು ಹೌದಾ ಏನು ವೆಹಿಕಲ್ ಇದೆಯ ಅಥವಾ ಏನಾದರೂ ಬಸ್ ವ್ಯವಸ್ಥೆ ಹೌದಾ ಇಲ್ಲ ಸ್ಕೂಟಿ ಇದೆಯ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದಾ ಸರಿ ಸರಿ ಬಾರಪ್ಪ ಬೇಗ ಇಲ್ಲೇ ಇದೀವಿ